ಗ್ರಾಮೀಣ ಹಳ್ಳಿ ಮತ್ತು ನಗರಗಳಲ್ಲಿ ಅಂದರೆ ಹಲವಾರು ವ್ಯತ್ಯಾಸಗಳನ್ನು ಕಾಣಬಹುದು ಯಾಕಂತಂದರೆ ಅಲ್ಲಿನ ಸಂಪ್ರದಾಯ ರೀತಿ ಉಡು ಉಡುಗೆ ತೊಡುಗೆಗಳು ನಾವು ಉಡ್ ಉಡುವಂತಹ ಬಟ್ಟೆಗಳ ಮೇಲೆ ನಾವು ಆಗಲಿ ನಾವು ಪಾಠಗಳು ಮತ್ತು ನೆಡೆಯುವ ಕ್ಲಾಸುಗಳ ಮೇಲೆ ಡಿಪೆಂಡ್ ಆಗಿರ್ ಈ ನಗರಗಳಲ್ಲಿ ಅಂದರೆ ಅವರು ಉಟ್ಟುವಂತಹ ಬಟ್ಟೆಗಳು ಬೇರೆ ರೀತಿ ಆಗಿರ್ತದೆ ಅದರಲ್ಲಿ ಮಾಡುವಂಥ ಎಲ್ಲ ರೀತಿಯ ಸಂಪ್ರದಾಯಗಳು ಬೇರೆ ಬೇರೆ ಎ ಯಲ್ಲಿ ನಡೆಯುವಂಥ ಸಂಪ್ರದಾಯಗಳು ಮತ್ತು ನಗರದಲ್ಲಿ ನಡೆಯುವಂಥ ಪ ಸಂಪ್ರದಾಯಗಳು ಬೇರೆ ಬೇರೆ ಆಗಿರ್ತದೆ ಯಾಕಪ್ಪ ಅಂತಂದರೆ ನಾವು ಅಲ್ಲಿ ನಾವು ಕಾಣೋವಂತಹ ಹಳ್ಳಿಯಲ್ಲಿ ಇದೇ ಇದೆ ಪದ್ಧತಿಯಲ್ಲಿ ಇರಬೇಕು ಇದೆ ರೀತಿಯಾದ ಇದೇ ಡ್ರೆಸ್ಸ್ ಹಾಕ್ತಾಬೇಕು ಅಂತ ನಾ ನೀಟಾಗಿ ನಾವು ಕಲೀತಿವಿ ಇಲ್ಲಿ ಏನಪ್ಪ ಅಂದರೆ ಅದರಲ್ಲಿ ನಾವು ಯಾವುದೇ ರೀತಿಯ ನಾವು ಬದಲಾವಣೆಗಳನ್ನು ತರದೇ ಬೇಕಾಗಿಲ್ಲ ಅದರಲ್ಲಿ ನಾವು ಹಲವಾರು ರೀತಿಯಲ್ಲಿ ನಾವು ಒಂದೊಂದು ರೀತಿಯಲ್ಲಿ ನಾವು ಕಾಣಬೋದು ನಾವು ಯಾವ ರೀತಿಯಾಗಿ ಕಾಣಬೋದಪ್ಪ ಅಂತಂದರೆ ನಾವು ಮಾಡುವಂತಹ ನಡತೆ ಸಂಸ್ಕೃತಿ ಎಲ್ಲ ರೀತಿಯಲ್ಲಿ ಕಾಣ್ಬೋದು ಅದರಲ್ಲಿ ಹೇಗಪ್ಪಾ ಅಂತಂದರೆ ಅದು ದುಡ್ಡು ಈದ್ ನಗರಗಳಲ್ಲಿ ಆದರೆ ದೊಡ್ಡ ದೊಡ್ಡ ಸ್ಕೂಲ್ಗಳು ಹೋಗಿ ಅಡ್ಮಿಶನ್ ಮಾಡ್ಸ್ತಾರೆ ಅಲ್ಲಪ್ಪಾಂದರೆ ಅಡ್ಮಿಶನ್ ಶಾಲೆಗೆ ಸೇರಿಸಬೇಕು ಅಂದರೆ ಅಲ್ಲಿ ಇರೋವಂಥ ಶಿಕ್ಷಣ ಬೇರೆ ರೀತಿಯಾಗಿ ಇರುತ್ತೆ ಮತ್ತು ಅದರಲ್ಲಿ ಇರೊವಂತಹ ಹಲವಾರು ಮಾಹಿತಿಗಳು ಇಲ್ಲಿ ಸರ್ಕಾರ ಶಾಲೆದು ಓದುವ ಮಕ್ಕಳಿಗೂ ಮತ್ತು ಗ್ರ ಇದು ನಗರದಲ್ಲಿ ಸಿಟಿಯಲ್ಲಿ ಓದುವ ಮಕ್ಕಳಿಗೆ ಏನು ವ್ಯತ್ ವ್ಯತ್ಯಾಸಪ್ಪ ಅಂತಂದರೆ ಶಿಕ್ಷಣದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಅದರಲ್ಲಿ ಯಾವ ರೀತಿಯ ಅಂತಂದರೆ ಇಲ್ಲಿ ನಾವು ದುಡ್ಡು ಕೊಟ್ಟು ಓದುವಂಥ ಇಲ್ಲಿ ಸಿಟಿಯಲ್ಲಿ ನಾವು ಜಾಸ್ತಿ ದುಡ್ಡು ಒಂದು ಲಕ್ಷ ಎರಡು ಲಕ್ಷ ನಾವು ಡೊನೇಶನ್ ಕೊಟ್ಟು ಕಲಿಸುವ ಶಿಕ್ಷಣೆ ಬೇರೆ ರೀತಿಯಾಗಿ ಇರುತ್ತೆ ಅಲ್ಲಿ ಇದು ನ ಗ್ರಾಮೀಣದಲ್ಲಿ ಯಾವಪ್ಪ ಅಂದರೆ ಹಳ್ಳಿಯಲ್ಲಿ ನಾವು ಬೇರೆ ರೀತಿಯೇ ಇರ್ತದೆ ಅದರಲ್ಲಿ ಆಗೋ ಬದಲಾವಣೆಗಳು ಅಲ್ಲಿ ನಾವು ಡುನುಶುನ್ ಕೊಟ್ಟು ನಾವು ಕಲಿಯುವಂತಹ ಕಲಿಯುವಂತಹ ಶಿಕ್ಷಣ ಯಾವ ರೀತಿ ಅಂದರೆ ಐಲೆಟ್ಯಾಗಿ ಇರ್ತದೆ ಯಾಕಪ್ಪಂದರೆ ನಾವು ಅಲ್ಲಿ ಸಂಪ್ರದಾಯಗಳು ಅಲ್ಲಿ ನಾವು ಕಲಿಯೊವಂಥ ದುಡ್ಡಿನ ದುಡ್ಡಿಗೆ ವ್ಯಾಲ್ಯೂ ಇರ್ತತೆ ಶಿಕ್ಷಣಕ್ಕೆ ವ್ಯಾಲ್ಯೂ ಇರೋದಿಲ್ಲ ಇದು ಹಳ್ಳಿಯಲ್ಲಿ ನಾವು ಕಳ್ಸಿದ್ದೆ ಆಗಿರ್ಬೋದು ಅಲ್ಲಿ ಸರ್ಕಾರ ಕೊಟ್ಟ ಸೌಲಭ್ಯಗಳ ಮೂಲಕ ನಾವು ಕಲಿಯಲು ಸಾಧ್ಯ ಸರ್ಕಾರದಿಂದ ಕೊಟ್ಟ ಸೌಲಭ್ಯಗಳು ಫ್ರೀ ಬಟ್ಟೆ ಊಟ ಪುಕ್ಸೋ ಮತ್ತು ಬಟ್ಟೆ ಎಲ್ಲ ನಾವು ಫ್ರೀಯಾಗಿ ಕಾಣ್ಬೋದು ಇದು ಆದರೆ ಗ್ರಾಮೀಣದಲ್ಲಿ ನಾವು ಇದು ಸಿಟಿಯಲ್ಲಿ ನಾವು ಕಲಿಬೇಕಪ್ಪ ಎಜುಕೇಶನ್ ಅಂತಂದರೆ ಶಿಕ್ಷಣ ಕಲಿ ಬೇಕಂತ್ತಂದರೆ ಪ್ರತಿಯೊಂದದಕ್ಕು ದುಡ್ಡು ಕಟ್ಟಬೇಕು ಯಾವ್ದು ಬಟ್ಟೆಗಾಗಲಿ ಬಟ್ಟೆಗಾಗಲಿ ಊಟಕ್ಕೆ ಆಗಲಿ ಬಸ್ಗೆ ಹೋಗಿ ಬರಾಕೆ ಬಸ್ಗೆ ಆಗಲಿ ಯಾವ ಪ್ರತಿಯೊಂದಕ್ಕು ನಾವು ದುಡ್ಡಿನ ಮೇಲೆ ದುಡ್ಡಿನ ಮೇಲೆ ಅಳೆಯ ಬೇಕಾಗುತ್ತದೆ ಅದಕೋಸ್ಕರ ಈಗಿನ ಇವಾಗ ಹೆಂಗೆ ಆಗುದಪ್ಪ ಅಂತಂದರೆ ಸಿಟಿಯಲ್ಲಿ ಮಾಡಿ ಸಿಟಿ ಸಿಟಿಯಲ್ಲಿ ಎಲ್ಲಾ ಜಾಸ್ತಿ ಬರೇ ದುಡ್ಡು ಕೊಟ್ಟು ಹೋಗುವ ಸ್ಕೂಲೇ ಜಾಸ್ತಿ ಅಗ್ಯಾ ಈ ಸರ್ಕಾರಿ ಶಾಲೆಗಳೇ ಎಲ್ಲ ಮುಚ್ಚಿ ಹಾಕುತ್ತಿದ್ದಾರೆ ಅದ್ಕೊಸ್ಕರ ನಾವು ನ ನಾವು ಎಲ್ಲ ಪ್ರಯತ್ನ ಪಟ್ಟರೆ ಸರ್ಕಾರಿ ಶಾಲೆಗಳನ್ನು ನಾವು ಮತ್ತು ರೀ ಓಪನ್ ಮಾಡ್ಬೋದು ಯಾಕೆ ಅಂತಂದರೆ ಕನ್ನಡ ಶಾಲೆಗಳ ಬಗ್ಗೆ ಇರುವ ಕೀಳು ಮನೊಭಾವನೆ ಮತ್ತು ಅದು ಏನು ಕಲ್ಸ್ತಾರಪ್ಪ ಅಂತ ಇರುವ ಕೆಟ್ಟ ಆಲೋಚನೆ ಯನ್ನು ತೊಡುದು ಹಾಕಬೇಕು ಅದರಿಂದ ಆಗುವ ಬದಲಾವಣೆಗಳು ಮತ್ತು ಎನ್ನ ಅವರೆಲ್ಲ ಒಳ್ಳೆಯ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕಬಹುದು ಅದರಿಂದ ಒಂದೊಂದು ತರಹ ನಾವು ಕನ್ನಡ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಅಲ್ಲಿರುವ ಸಂಪ್ರದಾಯಗಳು ಮತ್ತು ವಿಷಯಗಳನ್ನು ನಾವು ತಿಳಿದುಕೊಂಡು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಇದೇ ಸಿಟಿಯಲ್ಲಿ ನಾವು ಕಲಿಬೇಕಾದ ಮಾಹಿತಿಗಳನ್ನು ಮತ್ತು ಅದರಲ್ಲಿ ಆಗುವ ಬೇರೆ ಬೇರೆ ರೀತಿಯ ಬ ಬದಲಾವಣೆಗಳನ್ನು ನಾವು ಎಲ್ಲ ವಸ್ತುಗಳ ಬಗ್ಗೆ ಆಗಲಿ ಅದು ಈಗ ಹೆಂಗೆ ಆಗುತಪ್ಪ ಅಂದರೆ ಕಲ್ ಕಲಿಸುವ ಟೀಚರ್ಸ್ಗೆ ಕೂಡ ಬೇಜಾರು ಬರ್ಬೇಕಾ ಮಾಡ್ಬೇಕು ಹೋಗ್ಬೇಕು ಅಷ್ಟೇ ವೆಲ್ ಎಜುಕೇಶನ್ ಎಫೆಕ್ಟಿವ್ ಇಸಿಯಾಗಿ ಕೊಡಕೆ ಆಗ್ತಿಲ್ಲ ಯಾಕಪ್ಪಾ ಅಂತಂದರೆ ಬಂದ್ವಾ ಹೋದ್ವಾ ಬೆಲ್ಲು ಬೆಲ್ ಬೆಲ್ ಆಗಬೇಕು ಬಿಲ್ ಕೊಡ್ಬೇಕು ಈಗ ಮಂತ್ಲಿ ಮಂತ್ಲಿ ಆಗ ಅವ್ರದ್ದು ಯಾಕಪ್ಪಾ ಅಂತಂದರೆ ಒಂದು ಒಂದು ವೆಜುಕೇಶನ್ ಒಂದು ಟೀಚಿಂಗ್ ಮಾಡಾಕೆ ಹೊಗ್ತೀವಪ್ಪ ಅಂದರೆ ಎಫಾಕ್ಟಿವ್ ಆಗಿರಬೇಕು ಅವರಿಗೆ ಅದರಲ್ಲಿ ಆಗುವ ಎಲ್ಲ ಮಾಹಿತಿಗಳನ್ನು ಮತ್ತು ಅದರಲ್ಲಿ ಬರುವಂಥ ಎಲ್ಲಾ ವಿಷಯಗಳ ಬಗ್ಗೆ ನಾವು ಮಾಡ್ಬೇಕು ಆಗುತ್ತದೆ ಅದರಲ್ಲಿ ನಾವು ಬೇರೆ ಬೇರೆ ಉದ್ದೇಶಗಳು ಕೂಡ ಇರ್ಬೋದು ಇಲ್ಲಿ ಸರ್ಕಾರ ಶಾಲೆಗಳಲ್ಲಿ ಏನೇನು ಇರ್ಬೋದಪ್ಪಾ ಅಂತಂದರೆ ಅಲ್ಲಿ ಮಾಡುವ ಒಂದೊಂದು ಬದಲಾವಣೆಗಳನ್ನು ವಿಧಾನಗಳನ್ನು ನಾವು ತಿಳಿದುಕೊಳ್ಳಬಹುದು ಡ್ಯಾನ್ಸ್ ಆಗಲಿ ಪ್ರತಿಭಾ ಕಾರಂಜಿ ಆಟಗಳು ಸೊ ಭಕ್ತಿಗೀತೆ ಜನಪದ ಗೀತೆ ದೇಶ ಭಕ್ತಿಗೀತೆ ಭಾವಗೀತೆ ಹಲವಾರು ವಿಷಯಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ನಾವು ಬೇರೆ ಬೇರೆ ಸ್ಕೂಲ್ ಬೇರೆ ಬೇರೆ ಕಡೆಗಳಲ್ಲಿ ನಾವು ಭಾಗವಹಿಸಲು ನಾವು ಹೋಗಬಹುದು ಆದರೆ ಈಗಿನ ಇಲ್ಲಿ ಆದರೆ ಸಿಟಿಗಳಲ್ಲಿ ಅಂತಹ ಆಚರಣೆಗಳು ಮಾಡಕ್ಕೆ ಆಗೋದಿಲ್ಲ ಅದ್ಕೊಸ್ಕರ ಕನ್ನಡ ಶಾಲೆಯನ್ನು ನಾವು ಉಳಿಸಿ ಬೆಳೆಸುಬೇಕು ಅದರಲ್ಲಿ ಎಲ್ಲಾ ವಿಷಯಗಳು ಮತ್ತು ಎಲ್ಲ ರೀತಿಯ ಮಾಹಿತಿಗಳನ್ನು ತೆಗೆದಿರುತ್ತೆ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಮತ್ತು ಓಪನ್ ಮಾಡಿ ನಾವು ಕನ್ನಡ ಶಾಲೆಯನ್ನು ಬೆಳೆಸಬೇಕೆಂತು ನಾನು ಕೇಳಿ ಕೊಳ್ಳುತ್ತೇನೆ